ಹಲೋ ಹೇಳಿ ಹೇಳಿ ಹಾಂ ಹೇಳಿ ಸರ್ ನಮಸ್ಕಾರ ರೂಮು ಸರ್ ಇದು ಸ್ವಲ್ಪ ವಾಕೇಷನ್ ಟೈಮಲ್ಲಾ ಅದಕ್ಕೆ ರೂಮ್ಸ್ ಎಲ್ಲ ಫುಲ್ ಒಂದು ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಬುಕ್ ಆಗಿದೆ ಇನ್ನೊಂದು ಸ್ವಲ್ಪ ರೂಮ್ಸ್ ಇದೆ ಅದು ಕಾಲು ಅದು ಕಾಸ್ಟ್ಲಿ ಇರ್ಬೋದು ಹೇಳಿ ನನ್ನ ಲೆಕ್ಕ ಕಡಿಮೆದಂದ್ರೆ ಒಂದು ಸಾವಿರದಿಂದ ಪ್ರಾರಂಭ ನೋಡಿ ಈಗ ರಜೆ ಅಲ್ಲ ಅದಕ್ಕೆ ಎಲ್ಲ ಫುಲ್ ಇರ್ತದೆ ಕ್ಲೀನಿಂಗೆಲ್ಲ ಅಡ್ಡಿಲ್ಲ ಸರ್ ಅಂದರೆ ನಾವು ಈ ನಾವು ಉತ್ತರ ಕರ್ನಾಟಕ ಜನಕ್ಕೆ ನೀವು ನಮ್ಗೆ ಈ ಲೋಕಲ್ ಜನಕ್ಕೆ ಸಪ್ರೇಟ್ ಮಾಡಿ ಇಟ್ಟಿದ್ದೇವೆ ನೀವು ಸ್ವಲ್ಪ ನೀವು ಬನ್ನಿ ಅದ್ರ ರೇಟ್ ಒಂದು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಹ್ಞೂ ಮೊದಲೆ ಹೇಳಿದ್ದೇನೆ ನೀವು ಅಲ್ಲಿ ಬಂದರೆ ಅದು ಪ್ಯಾಕೇಜ್ ಲೆಕ್ಕದಲ್ಲಿ ಈಗ ದೇವಸ್ಥಾನ ನಾವೆ ಕರ್ಕೊಂಡು ಹೋಗ್ತೇವೆ ಮಾಬಲೇಶ್ವರ ದೇವಸ್ಥಾನ ಇದೆ ಭದ್ರ ಕಾಳಿ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಇದೆ ತಾಮ್ರ ಗೌರಿ ದೇವಸ್ಥಾನ ಇದೆ ಬಟ್ಟೆ ಹಿತ್ತಲ ದೇವಸ್ಥಾನ ಇದೆ ಐದು ಲೆಕ್ಕಕೆ ನಾವೆ ಅಲ್ಲಿ ಕರಕೋ ಹೋಗ್ತೇವೆ ಊಟದ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗುತ್ತೆ ಬೀಚು ಓಮ್ ಬೀಚಿಗೆ ಹೋಗಬೇಕಂದ್ರೆ ಓಮ್ ಬೀಚು ಕುಡ್ಲ ಬೀಚು ಮೈನ್ ಬೀಚು ದೇವಸ್ಥಾನಕ್ಕೆ ಹೋಗೋದಿದ್ದರೆ ಮಡಿಲಲ್ಲಿ ಬರಬೇಕಾಗುತ್ತೆ ಪ್ಯಾಂಟು ಮತ್ತೆ ಈ ಶರ್ಟ್ಸಿಗೆಲ್ಲ ಎಲೋ ಇಲ್ಲ ನೀವು ಪಂಚೆ ಮೇಲೆ ಬರಬೇಕಾಗ್ತದೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹುಷಾರ್ ಇರಲಿ

ಬೇರೆ ರೆಸ್ಟೋರೆಂಟ್ಸ್ಗಳು ಇದೆ ಸರ್ ಅದ್ರದ್ದು ಬೇಕಾದ್ರೆ ಅದೆ ಹೇಳಿದನಲ ವೆಕೇಷನ್ ಟೈಮಲ್ಲ ಸರ್ ಎಲ್ಲ ಫುಲ್ ಆಗಿದೆ ಒಂದು ಸಾವಿರದಿಂದ ಸ್ಟಾರ್ಟ್ ಆಗ್ಬೋದು ಹೇಳಿ ಡೌಟು ನನ್ದು ಅಂದರೆ ಇಲ್ಲಲ್ಲ ಈಗ ಗೋಕರ್ಣ ಅಂದರೆ ಸ್ವಲ್ಪ ಪ್ರೇಕ್ಷಣೀಯ ಸ್ಥಳ ಅಲ್ಲ ಸರ್ ಅದಕ್ಕೆ ಒಂದು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಹೇಳಿ ಸಂಶಯ ಅಕ್ಕ ಪಕ್ದಲ್ಲಿ ಯಾವ್ದು ಇಲ್ಲ ಸರ್ ಎಲ್ಲ ಫುಲ್ ಆಗಿದೆ ನಿಮ್ಮ ನಿಮ್ಗೆ ಬೇಕಾದರೆ ಈ ಕಡೆ ಲೋಕಲಿ ಲೋಕಲ್ ಜನ ಅಂತ ಸವೆನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡುವ ಅಡ್ಡಿಲ ಹ್ಞೂ ಅಡ್ಡಿಲ ಮತ್ತೆ